ನಾನು ಅಡುಗೆ ಮಾಡಲು ಇಷ್ಟ ಪಡುವ ಪದಾರ್ಥ ಅಂದರೆ ಕಡ್ಲೆಬೇಳೆ ಪಾಯಸ ಯಾಕಂದ್ರೆ ನಾನು ತುಂಬ ಸಿಹಿ ತಿಂತೀನಿ ಮತ್ತು ಈ ಕಡ್ಲೆಬೇಳೆ ಪಾಯಸ ಮಾಡೋದು ಹೇಗೆ ಅಂದರೆ ತುಂಬ ಸುಲಭ ಅದಕ್ಕೆ ನನಗೆ ಕಡ್ಲೆಬೇಳೆ ಪಾಯಸ ಮಾಡೋದು ಅಂದರೆ ತುಂಬ ಇಷ್ಟ ಈ ಕಡ್ಲೆಬೇಳೆಗೆ ಏನು ಹಾಕೊ ಹಾಗಿಲ್ಲ ಹಾಲು ಹಾಲು ಕುದಿಸಿಬಿಟ್ಟು ಏಲಕ್ಕಿ ಸಕ್ ಹಾಲು ಕುದಿಸಾದ್ಮೇಲೆ ಏಲಕ್ಕಿ ಸಕ್ಕರೆ ಇದನ್ನೆಲ್ಲ ಹಾಕೋದು ಇದನ್ನೆಲ್ಲ ಹಾಕಿ ಆದಮೇಲೆ ಕಡ್ಲೆಬೇಳೆನ ಒಂದು ಕಡೆ ಬೇಯಿಸಿ ಇಟ್ಕೊಂಡು ಕಡ್ಲೆಬೇಳೆ ಬೇಂದಾದ್ಮೇಲೆ ಮತ್ತು ಹಾಲು ಕುದ್ದಾದಮೇಲೆ ಏಲಕ್ಕಿ ಸಕ್ಕರೆ ಹಾಲಿಗೆ ಹಾಕಿ ಆದಮೇಲೆ ಕಾಯಿ ಕಾಯಿ ಸೆರಿಸಿಕೊಂಡು ಹಾಲಿಗೆ ಬೇಳೆಗೆ ಮತ್ತು ಹಾಲನ್ನು ಅದಕ್ಕೆ ಸೇರಿಸಿ ಕುದಿಸಿದ್ರೆ ಕಡ್ಲೆಬೇಳೆ ಪಾಯಸ ರೆಡಿ ಆಗ್ತದೆ ಅಷ್ಟಕ್ಕೆ ಕಡ್ಲೆಬೇಳೆ ಪಾಯಸ ಎಷ್ಟು ಸುಲಭ ಅಂದರೆ ಮಾಡಲಿಕ್ಕೆ ಅಷ್ಟು ಸುಲಭ ಒಂದು ಹ ಅರ್ಧ ಗಂಟೆ ಸಾಕು ಕಡ್ಲೆಬೇಳೆ ಪಾಯಸ ಮಾಡಲಿಕ್ಕೆ ಅದಕ್ಕೆ ನನಗೆ ತುಂಬ ಕಡ್ಲೆಬೇಳೆ ಪಾಯಸ ಇಷ್ಟ ಮತ್ತು ಕಡ್ಲೆಬೇಳೆ ಪಾಯ್ಸ ಅಂದರೆ ನನಗೆ ಸಿಹಿ ಇಷ್ಟ ಅಲ್ಲವಾ ಅದಕ್ಕೆ ನಾನು ತುಂಬ ಕಡ್ಲೆಬೇಳೆ ಪಾಯಸ ಅಂದರೆ ತುಂಬ ಇಷ್ಟ ಮತ್ತೆ ಸಹ ಪಾಯಸ ಅಂದರೆ ತುಂಬ ಜೀರ್ಣಕ್ರಿಯೆಗೆ ತುಂಬ ತುಂಬ ಸುಲಭವಾಗ್ತದೆ ಜೀರ್ಣಕ್ರಿಯೆಗೆ ಏನಾದರೂ ಖಾರ ತಿಂದಮೇಲೆ ಪಾಯಸ ಕುಡಿದ್ರೆ ಬೇಗ ಜೀರ್ಣ ಆಗುತ್ತೆ ಮತ್ತೆ ಗ್ಯಾಸ್ಟ್ರಿಕ್ ತೊಂದರೆ ಮತ್ತು ಅಜೀರ್ಣದ ಕಾರ್ಯ ಯಾವುದೂ ಇರೋದಿಲ್ಲ ದೇಹದಲ್ಲಿ ದೇಹಕ್ಕೆ ಖುಷಿ ಕೊಡ್ತದೆ ಪಾಯಸ ಅನ್ನೋದು ಪಾಯಸ ಸಿಹಿಯಾಗಿ ಇರೋದ್ರಿಂದ ದೇಹಕ್ಕೆ ಆರಾಮ ಅನ್ನಿಸ್ತದೆ ಆಮೇಲೆ ತಿಂದರೆ ಆಮೇಲೆ ಫೂ ಆಹಾರಯೆಲ್ಲ ಜೀರ್ಣ ಆಗಲಿಕ್ಕೆ ಬೇಗ ಸಹಾಯ ಮಾಡ್ತದೆ ಕಡ್ಲೆಬೇಳೆ ಪಾಯಸ ಅದಕ್ಕೆ ನನಗೆ ಕಡ್ಲೆಬೇಳೆ ಪಾಯಸ ಅಂದರೆ ಭಾರಿ ಇಷ್ಟ ಮತ್ತು ನನ್ನ ಡ್ಯಾಡಿಗೂ ಕೂಡ ಕಡ್ಲೆಬೇಳೆ ಪಾಯಸ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಮಾಡಲು ಕಡ್ಲೆಬೇಳೆ ಪಾಯಸ ಮಾಡಲು ಇಷ್ಟಪಡ್ತೀನಿ